ಅಲೋ ನಮಸ್ಕಾರ ಸರ್ ಇದು ನಾವು ಬೆಂಗಳೂರಿಂದ ಕಾಲ್ ಮಾಡ್ತಿರೋದು ತುಮಕೂರಲ್ಲಿ ನಮಗೆ ಒಂದೆರ್ಡು ದಿನ್ದ ಮಟ್ಟಿಗೆ ಪ್ರವಾಸ ಮಾಡ್ಬೇಕಂತಂದು ಅಂದ್ಕೊಂಡಿದ್ದೀವಿ ಸರ್ ಹಾಂ ನಮ್ದು ಬೆಂಗಳೂರು ಹಾಂ ಐತಿಹಾಸಿಕ ಸ್ಥಳಗಳು ಇದಾವಲ್ಲ ಸರ್ ಪ್ಲೇಸಸು ಹಾಂ ಸರ್ ಹಾಂ ಸರ್ ಆಂ ಸರ್ ಎಷ್ಟು ದಿನ ಆಗ್ಬೋದು ಸರ್ ಮತ್ತು ನಾವು ಎಲ್ಲ ಸವಿವರವಾಗಿ ಎಲ್ಲ ನೋಡ್ಬೇಕು ಸರ್

ಹಾಂ ಆಯ್ತು ಎಷ್ಟಾಗ್ಬೋದು ಸರ್ ಹಣ ಎಲ್ಲ ಫರ್ ಒಂದು ದಿನಕ್ಕೆ ಎಷ್ಟು ಹಾಂ ಹಾಂ ಹೌದಾ ಸರ್ ಅದು ಎಲ್ಲ ಬೇರೆ ಹಣ ಆಗುತ್ತೇನು ಸರ್ ಹಾಂ ಆಯ್ತು ಸರ್ ಆಗಲಿ ಸರ್ ನಾವು ಮತ್ತೆ ಯಾವಾಗ ಬರೋದಂತ ಹೇಳಿದ್ರೆ ನಾಳೆ ಬರ್ತೀವಿ ಮತ್ತು ಟೈಮಿಂಗ್ ಒಂಬತ್ತು ಗಂಟೆ ಇರಬೋದ ಆಗುತ್ತೆ ಬರೋದು ಹಾಂ ಸರಿ ಸರ್ ಆಯ್ತು